ಆಂ ಹಲೋ ಆಂ ನಾವಪ್ಪ ನಾಗರಾಜ್ ಅಂತೇಳಿ ಅದೇ ನಿಮ್ಮ ಅಂಗ್ಡ್ಯಾಗೆ ಏನೇನು ಐತಪ್ಪ ಶೆಂತೆ ಏಯ್ ಮನ್ಯಾಗೆ ಒಂದು ಸ್ವಲ್ಪ ಪೂಜೆ ಇತ್ತು ರೀ ಅದೇ ತರಕಾರಿ ಬೇಕು ಅಲ್ಲೇ ಏನು ಐತೆ ಇದು ಮೆಂತೇ ಕ ಕರಿಬೇವು ಮತ್ತು ಕೊತ್ತುಂಬರಿ ಐತಾ ಟಮೋಟೋ ಹಾಂ ಹ್ಞೂ ಹಾಂ ಅದೇ ಕ್ಯಾರೆಟ್ ಕೂಡ ಬೇಕಾಗಿತ್ತಪ್ಪ ಹ್ಞೂ

ಹಾಂ ಅದೇ ಕ್ಯಾರೆಟು ಸೌತೆಕಾಯಿ ಕ್ಯಾರೆಟ್ ಹೇಗಪ್ಪ ಅಲ್ಲಪ್ಪ ಕ್ಯಾರೆಟ್ನೇ ಪಕ್ಕದ ಮನೆ ಅಂಗ್ಡ್ಯಾಗೆ ಇಲ್ಲೇ ಸಂಘದ ಪೇಟೆಯಿಂದ ತಂದ್ರೆ ಐವತ್ತು ರೂಪಾಯ್ಗೆ ಇಟ್ಕೊಳಪ್ಪ ಆ ಕಡೆ ಮೇನು ಅಂಗಡಿ ಅಲ್ಗೆ ಹೋಗ್ಬುಟ್ರೆಗಿನ ಬರೀ ಮೂವತ್ತು ರೂಪಾಯಿ ಇಟ್ಟು ಇದು ನಾನೇನು ಅಲ್ಗೆ ಓಡಾಡ್ತೀನಿ ಇಲ್ಲಿ ಬಂದೀನಿ ನೋಡು ಅದೇ ರೇಟ್ ಮಾಡಿ ಕೊಡು ಅಲ್ಲಪ್ಪ ಗಿಟ್ಟದಿಲ್ಲ ಅವರು ಅದೇ ಬೆಳೆ ಅಲ್ಲ ಅದು ಅದೇ ತರಕಾರಿ ನಿಂದೇನು ಹೌದಪ್ಪ ನಿಂದೇನು ಇದು ಏನು ಇನ್ನೊಂದು ಎರಡು ರೂಪಾಯಿ ಜಾಸ್ತಿ ಮಾಡಿ ಕೊಡು ಕೊತ್ತುಂಬ್ರಿ ಹ್ಞೂ ಬದ್ನೆಕಾಯಿ ಹೆಂಗ ಹಾಂ ಆಯ್ತು ತೊಗೊಳಪ್ಪ ಟೊಮೋಟೋ ಹಣ್ಣು ಏನು ಪರ್ವಲ್ಲ ಈ ಮೂಲಂಗಿ ಇವೆಲ್ಲ ಸ್ವಲ್ಪ ನೋಡಿ ಹಕ್ಕೋ ಟಮೋಟೋ ಮಾತ್ರ ಮೂವತ್ತು ಮೂವತ್ತೆರಡು ಅಲ್ಲ ಇದು ಕ್ಯಾರೆಟು ಮೂವತ್ತೆರಡು ರೂಪಾಯಿ ಹಕ್ಕೋ ಏನೋ ನೋಡಪ್ಪ ಬೇರೇ ಅಂಗ್ಡಿಗೆ ಹೋಗದೇನ್ ದೊಡ್ಡದಲ್ಲ ನೋಡು ನೋಡು ಆಯ್ತು ತಗೊಳಪ್ಪ ಅದು ಆಂ ಮೂವತ್ತೈದು ಅಂದರೆ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ಹಾಕು ಟೊಮೊಟೋ ಒಂದು ಕೆ ಜಿ ಹಾಕು ಇದ್ಯಾವುದು ಮೂಲಂಗಿ ಒಂದು ಅರ್ಧ ಕೆ ಜಿ ಹಾಕು ಹ್ಞೂ ಚೌಳಿಕಾಯ್ ಬೇಕಾರೆ ಒಂದು ಕೆ ಜಿ ಹಾಕು ಚೌಳಿಕಾಯ್ ಹ್ಞೂ ಒಂದು ಕೆ ಜಿ ಹಾಕು ಕೊತ್ತುಂಬ್ರಿ ಎರಡು ಸೂಸು ಹಾಕು ಮೆಂತೆ ಪಲ್ಲೆ ಎರಡು ಹಾಕು ಆಂ ಆಂ ಆಂ ಅಷ್ಟು ಮಾಡಪ್ಪ ಪ್ಯಾಕ್ ಮಾಡಪ್ಪ ಹ್ಞೂ ಸರಿ ಹೇಳಪ್ಪ ಅದನ್ನ ಬಿಲ್ ಆದ್ರೆ ಬರ್ದುಕೊಡು ಕಳ್ಸ್ತೇನೆ ನೋಡು ಹ್ಞೂ ಸರಿ ಹೇಳಪ್ಪ